ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳ ವೈಯಕ್ತಿಕ ಅವಶ್ಯಕತೆಗಳು ಮತ್ತು ಗುರಿಗಳ ಮೇಲೆ ಅಸಮರ್ಪಕ ಗಮನದ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತದೆ ಅಂತ ಒಂದು ಪ್ರಶ್ನೆ ಇದೆ ಶಿಕ್ಷಣ ವ್ಯವಸ್ಥೆ ಅಂದರೇನು ಅನ್ನೋದು ಮೊದಲು ನಾವು ಯೋಚನೆ ಮಾಡಬೇಕಾಗಿರ್ತಕಂಥದ್ದು ಚಿಕ್ಕ ಮಕ್ಕಳಿಗೆ ನರ್ಸರಿ ಶಿಕ್ಷಣ ಇರ್ಬೋದು ಆ ನಂತರ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಕಾಲೇಜು ಶಿಕ್ಷಣ ಹೈಯರ್ ಎಜುಕೇಷನ್ ಅಂತ ಕರಿತೀವಿ ಉನ್ನತ ಶಿಕ್ಷಣವರೆಗೂ ಇದೆಲ್ಲ ಸೇರಿದರೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಬರ್ತದೆ ಆದರೆ ಈ ಶಿಕ್ಷಣ ವ್ಯವಸ್ಥೆ ನಮ್ಮನ್ನು ವಿದ್ಯಾರ್ಥಿಗಳನ್ನು ಗುರಿ ತಲ್ಪಿಸೋಕೆ ಸಾಧ್ಯ ಇದ್ದೀಯಾ ಅದೊಂದು ಭಾಗ ಶಿಕ್ಷಣ ಮಾತ್ರ ಗುರಿ ತಲುಪ್ಸುತ್ತೆ ಅಂದರೆ ಅದು ಮೂರ್ಖತನದ ಒಂದು ಮೂರ್ಖತನದ ಒಂದು ಪ್ರಶ್ನೆ ಅದು ಶಿಕ್ಷಣ ಮಾತ್ರ ನಮ್ಮನ್ನು ಗುರಿ ತಲುಪ್ಸಲ್ಲ ಶಿಕ್ಷಣಕ್ಕೆ ಹಲವಾರು ಆಯಾಮಗಳಿರ್ತವೆ ಬೌದ್ಧಿಕ ಶಿಕ್ಷಣ ಮಾನಸಿಕ ಶಿಕ್ಷಣ ಶಾರೀರಿಕ ಶಿಕ್ಷಣ ನೈತಿಕ ಶಿಕ್ಷಣ ಇದೆಲ್ಲ ಸೇರಿದರೇನೆ ಪೂರ್ತಿ ಶಿಕ್ಷಣ ಆಗ್ತದೆ ಸೊ ಈಗೇನಾಗಿದೆ ಶಿಕ್ಷಣ ಅನ್ನೋದು ಕರ್ನಾಟಕದಲ್ಲಿ ಹಣ ಮಾಡ್ತಕ್ಕಂಥ ಒಂದು ದೊಡ್ಡ ಉದ್ಯಮ ಆಗ್ಬಿಟ್ಟಿದೆ ಬಹುತೇಕ ಶಿಕ್ಷಣ ಸಂಸ್ಥೆಗಳು ರಾಜಕಾರಿಣಿಗಳದ್ದು ಅವರ ಚೇಲಾಗಳದ್ದು ಚಮಚಾಗಳದ್ದು ಪ್ರತಿ ರಾಜಕಾರಣಿಗೂ ಒಂದು ಶಿಕ್ಷಣ ಸಂಸ್ಥೆ ಇದೆ ಕರ್ನಾಟದಲ್ಲಿ ಅದು ಯಾವ ಪಕ್ಷದವರಾಗಿ ಇರ್ಬೋದು ಸುಮ್ಮನೆ ವ್ಯಕ್ತಿನ ಬೆಟ್ಟು ಮಾಡೋದು ಬೇಡ ಎಲ್ರದ್ದು ಅವ್ರದ್ದೇ ಶಿಕ್ಷಣ ಸಂಸ್ಥೆಗಳು ಕಟ್ಕೊಂಡು ಅದರ ಮೂಲಕ ಹಣ ಸಂಪಾದನೆ ಮಾಡ್ತಕ್ಕಂಥ ದಂಧೆ ನಡೆಸ್ತಾಯಿದ್ದಾರೆ ಹಾಗಾಗಿ ಶಿಕ್ಷಣದ ಮೂಲಕ ನಾವು ಗುರಿ ತಲುಪ್ತೀವಿ ಅನ್ನೋದು ಸುಳ್ಳಾಗುತ್ತೆ ಉದಾಹರಣೆಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಈ ಪಿ ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ನ್ಯಾಷ್ನಲ್ ಎಜುಕೇಷನ್ ಪಾಲಿಸಿ ಅಂತ ಏನು ಕರಿತೀವಿ ಅದನ್ನ ಜಾರಿಗೆ ತಂದಿದ್ದೀವಿ ಅದ್ನ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂತು ಪ್ರಶಂಸೆಗೆ ಪಾತ್ರರಾಗಿತ್ತು ಅದ್ಕೆ ತಕ್ಕಂಗೆ ಪದವಿನಾ ನಾಲ್ಕು ವರ್ಷಕ್ಕೆ ಏರಿಸಿದರು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿಷಯ ಕಲಿಬೇಕು ಪದವಿಯಲ್ಲಿ ಅದರಿಂದ ಏನಾಗುತ್ತೆ ಅವರಿಗೆ ಸ್ಪರ್ಧೆ ಈ ಯುಗದಲ್ಲಿ ಆರ್ಟ್ಸ್ನವನಿಗೆ ಒಂದು ಸೈನ್ಸ್ ಸಬ್ಜೆಕ್ಟು ಒಂದು ಕಾಮರ್ಸ್ ಸಬ್ಜೆಕ್ಟು ಕಲಿಸ್ತಾಯಿದ್ರು ಕಾಮರ್ಸ್ನವನಿಗೆ ಒಂದು ಸೈನ್ಸ್ ಒಂದು ಆರ್ಟ್ಸ್ ಸಬ್ಜೆಕ್ಟ್ ಇದೇನಾಗುತ್ತೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅವರಿಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅನೂಕೂಲ ಆಗುವ ದೃಷ್ಟಿಯಿಂದ ಇವೆಲ್ಲ ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಚುನಾವಣೆ ಬಂತು ವಿಧಾನ ಸಭೆ ಚುನಾವಣೆಯಲ್ಲಿ ಸರ್ಕಾರ ಬದಲಾಯ್ತು ಬಿ ಜೆ ಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂತು ಇವರು ನ್ಯೂ ಎಜುಕೇಷನ್ ಪಾಲಿಸಿ ತೆಗೆದ್ಬಿಟ್ಟು ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ತರ್ತೇವೆ ಇವರಿಗೆ ಇವ್ರ ರಾಜಕೀಯ ಸಾವಿರ ಇರ್ಬೋದು ಇಲ್ಲ ಅಂತಿಲ್ಲ ಇದು ವಿದ್ಯಾರ್ಥಿಗಳು ಏನು ಅನ್ಯಾಯ ಮಾಡಿದರು ಇವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇಡೀ ದೇಶಕ್ಕೆ ಇದು ಮಾಡಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಒಂದು ನಿರ್ದಿಷ್ಟ ಶಿಕ್ಷಣ ಒಂದು ಚೌಕಟ್ಟು ಹಾಕಿದಾಗ ಏನಾಗುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಮ್ಮ ಹುಡುಗರಿಗೆ ಸ್ಪರ್ಧೆ ಮಾಡಲಿಕ್ಕೆ ಹುಡುಗರಿಗೆ ಕಷ್ಟ ಆಗ್ತದೆ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಅಂತ ನನ್ನ ಅಭಿಪ್ರಾಯ ಏಕೆ ಅಂದರೆ ಈಗ ನೀಟ್ ಪರೀಕ್ಷೆ ಬರೀಬೇಕು ಆಲ್ ಇಂಡಿಯಾ ಲೆವೆಲಲ್ಲಿ ಎಗ್ಸಾಮ್ ಅದು ಐ ಎ ಎಸ್ ಎಗ್ಸಾಮ್ ಬರೆಯೋಕೆ ಹೋಗ್ತಾರೆ ನಮ್ಮ ಹುಡುಗರು ಕನ್ನಡದ ಹುಡುಗರು ಎಷ್ಟೋ ಫೇಲ್ ಆಗ್ತಾರೆ ಏಕೆಂದ್ರೆ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ಆ ಮಟ್ಟದ ಶಿಕ್ಷಣ ಆಗ್ಬೇಕೆಂದ್ರೆ ಅದಕ್ಕೊಂದಷ್ಟು ಪ್ರಯತ್ನ ಬೇಕು ನಾವು ಇನ್ನೂ ಕಾಗಕ್ಕ ಗೂಬಕ್ಕನ ಕಥೆ ಹೇಳ್ಕೊಂಡು ಯುವ ಟಾಲ್ಸ್ಟಾ ಏಜು ಜವಹರ್ ಲಾಲ್ ನೆಹರು ಬಗ್ಗೆಯೇ ಕಲಿತಾಯಿದ್ರೆ ಎಷ್ಟು ದಿನಕ್ಕೂ ನಾವು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ರಾಜ್ಯಗಳಲ್ಲೂ ಐ ಸಿ ಐ ಸಿ ಮಟ್ಟದ ಸಿಲೇಬಸ್ ಇರೋವಾಗ ನಾವಿಲ್ಲಿ ಸ್ಟೇಟ್ ಸಿಲೇಬಸ್ ಇಟ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ಏನೋ ಒಂದಿಷ್ಟು ಕಲಿಸಿ ಬಿಡ್ತೀವಿ ನಮ್ಮ ಅಜೆಂಡಾ ಹೇಳ್ಕೊಡ್ತೀವಿ ಇದರಿಂದ ನಾವು ಅವರಿಗೆ ಸಮಸ್ಯೆಗಳು ಗುರಿ ಮುಟ್ಟೋದು ಕಷ್ಟ ಆಗುತ್ತೆ ಸಮಾನ ಅವಕಾಶಗಳು ಒದಗಿಸಲಾಗಿದೆ ಅಂತ ಎಲ್ಲೋ ಒಂದು ಕಡೆ ಸರ್ಕಾರ ಹೇಳುತ್ತೆ ಎಲ್ಲಿ ಒದಗಿಸಿದೆ ಈಗ ನಮ್ಮ ಕೋಲಾರದಲ್ಲೇ ಒಂದು ಶಿಕ್ಷಣ ಸಂಸ್ಥೆಗಳಿವೆ ಸರ್ಕಾರಿ ಶಾಲೆಗಳು ಇದ್ದಾವೆ ಖಾಸಗಿ ಶಾಲೆಗಳು ಇದ್ದಾವೆ ಸರ್ಕಾರಿ ಶಾಲೆಗಳಲ್ಲಿ ಡೆಝರ್ಟ್ ಬುಕ್ಸ್ ಹೇಳ್ಕೊಡ್ತಾರೆ ಖಾಸಗಿ ಶಾಲೆಗಳಲ್ಲಿ ಯಾವುದೋ ಸಿ ಬಿ ಎಸ್ ಸಿ ಸಿಲೇಬಸ್ ಅಂತ ಹೇಳ್ತಾರೆ ಐ ಸಿ ಐ ಸಿ ಸಿಲೇಬಸ್ ಅಂತ ಹೇಳ್ತಾರೆ ಇಲ್ಲಿಲ್ಲಿ ನಮ್ಮ ಹುಡುಗರಿಗೆ ಸಮಾನ ಕೊಡಲಿಲ್ಲ ಅಂದಮೇಲೆ ರಾಜ್ಯ ಮಟ್ಟದಲ್ಲಿ ಸಮಾನ ಅವಕಾಶ ಎಲ್ಲಿದೆ ಹುಡುಗರಿಗೆ ಇದನ್ನೆಲ್ಲ ಗಮನ ವಹಿಸ್ಕೊಂಡು ಆ ಗುರಿಗಳನ್ನ ಸರಿಯಾಗಿ ಸರ್ಕಾರ ನಿಭಾಯಿಸಿದರೆ ಹುಡುಗರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ